ಹುಡ್ಗೀರು ಸಪ್ರೇಟ್ ಆಡೋದು ಹುಡುಗರು ಸಪ್ರೇಟ್ ಆಡೋದು ಅಂತ ಏನಿಲ್ಲ ಎಲ್ಲರೂ ಎಲ್ಲ ಆಟಗಳನ್ನು ಆಡ್ಬೋದು ಆದರೆ ಮುಂಚೆಯಿಂದಲೂ ಹುಡುಗೀರು ಇಂಥದ್ದೇ ಆಟ ಆಡಬೇಕು ಹುಡುಗರು ಇಂಥದ್ದೇ ಆಟ ಆಡಬೇಕು ಅನ್ನೋದಿದೆ ಅದು ಯಾಕಂತ ನನಗೂ ಗೊತ್ತಿಲ್ಲ ನನಗೆ ಎಲ್ಲ ಆಟಗಳು ಆಡೋದು ಇಷ್ಟ ಅಡುಗೆ ಮನೆ ಆಟ ಆಮೇಲೆ ಡಾಕ್ಟರ್ ಆಟ ಅದೆಲ್ಲ ಇಷ್ಟ ಹುಡುಗರಿಗೆ ಕಬಡ್ಡಿ ಕೊಕ್ಕೋ ಅಂಥವೆಲ್ಲ ಇಷ್ಟ ಮುಂಚೆ ನಾನು ಸಣ್ಣವಳಿದ್ದಾಗ ನಮ್ಮ ಅಮ್ಮ ಅಷ್ಟೊಂದು ಹೊರಗಡೆ ಬಿಡ್ತಾ ಇರಲಿಲ್ಲ ನನಗ್ ಆಟ ಆಡೋಕ್ಕೆ ಮನೆಯಲ್ಲೇ ಇರು ಮನೆಯಲ್ಲೇ ಆಟಾಡಿಕೋ ಅಂತ ಹೇಳ್ತಿದ್ರು ನಾನು ಒಂಟಿಯಾಗಿ ಜಾಸ್ತಿ ಇರ್ತಾಯಿದ್ದೆ ನಮ್ಮ ಅಣ್ಣ ಆರಾಮಾಗಿ ಹೊರಗಡೆ ಹೋಗಿ ಕ್ರಿಕೆಟ್ ಆಡೋದಂತೆ ಅದೆಲ್ಲ ಆಡ್ತಾ ಇದ್ದ ನನಗ್ ಮಾತ್ರ ಹೊರಗಡೆ ಹೋಗ್ ಆಟಾಡಬೇಕು ಎಲ್ಲರ ಜೊತೆ ಅಂತ ತುಂಬ ಇಷ್ಟ ಇತ್ತು ಆದರೆ ಏನು ಮಾಡೋದು ನಮ್ಮ ಅಮ್ಮ ಬಿಡ್ತಾಯಿರಲಿಲ್ಲ ಆಟ ಹೊರಗಡೆ ಹೋಗಿ ಆಟ ಆಡೋಕ್ಕೆ ಮತ್ತು ನಮ್ಮ ಅಮ್ಮ ನನ್ನ ಜೊತೆಗೆ ಆಟ ಆಡೋಕ್ಕೆ ನಾ ಯಾರೂ ಇರ್ತಿರಲಿಲ್ಲ ಆವಾಗ ಒಬ್ಬ ಒಂದು ಇಬ್ಬರ ಜೊತೆ ಆಟಾಡ್ತಿದ್ದೆ ಅವರು ಯಾ ಬೋರಿಂಗ್ ಆಟ ಆಡ್ತಿದ್ದರು ನನಗದ್ ಇಷ್ಟನೇ ಇರ್ತಿರಲಿಲ್ಲ ಈ ಸಣ್ಣ ಸಣ್ಣ ಆಟಗಳು ಅದು ಅದೇನೋ ಅದ್ಯಾಕೋ ಗೊತ್ತಿಲ್ಲ ನನಗೆ ಹುಡುಗರ ಆಟ ಅಂದರೆ ತುಂಬ ಇಷ್ಟ ಅದೇ ಗೋಲಿಲೆಲ್ಲ ಆಡ್ತಾರಲ್ಲ ಅದು ಅದು ಏನೇನೋ ನಮ್ಮ ಮನೆ ಹತ್ರ ಹುಡುಗರು ವಿಚಿತ್ರವಾಗಿ ಆಡೋರು ಬುಗುರಿ ಆಟ ಅಂತೆ ಅಂಥವೆಲ್ಲ ಆಟಾಡ್ತಿದ್ದರು ಒಂದು ಸಲ ಕ್ರಿಕೆಟ್ ಆಡೋಕ್ ಹೋಗ್ಬಿಟ್ಟು ನಾನು ಬಾಲ್ ಬಾಲನ್ನು ನನ್ನ ಬಾ ಕೆನ್ನೆಗೆ ಹೊಡೆಸ್ಕೊಂಡಿದ್ದೆ ಅವಾಗಿಂದ ಕ್ರಿಕೆಟ್ ಸಹವಾಸಕ್ ಹೋಗಿರ್ಲಿಲ್ಲ ಕೊಕ್ಕೋ ಕಬಡ್ಡಿ ಅದೆಲ್ಲ ನನಗೂ ಇಡ ಇಷ್ಟ ಆಡೋಕ್ಕೆ ಬಟ್ ಅದು ನಮ್ಮ ಅಮ್ಮ ಬಿಡೋಲ್ಲ ಆಡೋಕ್ಕೆ ಸ್ಕೂಲಲ್ಲೆಲ್ಲ ವಾಲಿಬಾಲು ನಾನು ಹೈಟ್ ಕಮ್ಮಿ ಇದೀನಿ ಆದರೂ ವಾಲಿಬಾಲು ಅದೆಲ್ಲಾ ಆಟಾಡ್ತಿದ್ದೆ ಕೊಕ್ಕೋ ರನ್ನಿಂಗ್ ರೇಸ್ ಎಲ್ಲ ಫೇಮಸ್ಸು ನಮ್ಮ ಸ್ಕೂಲಲ್ಲಿ ಬಟ್ ನಾನಲ್ಲ ನಾನು ಫೇಮಸ್ ಅಲ್ಲ ನಮ್ಮ ಸ್ಕೂಲ್ ಫೇಮಸ್ಸು ಫೇಮಸ್ ಆಗಿತ್ತು ಅಥ್ಲೆಟಿಕ್ಸ್ ಎಲ್ಲ ಇದ್ದರು ರಾಜ್ಯಮಟ್ಟದ್ದು ಅದೆಲ್ಲಾ ಆಟ ಆಡ್ತಾ ಇದ್ದರು ಫುಟ್ಬಾಲು ತುಂಬ ಫೇಮಸ್ ಆಗಿತ್ತು ಇಲ್ಲಿ ಎಲ್ಲ ಕಡೆ ಫುಟ್ಬಾಲ್ ಅಷ್ಟೊಂದು ಫೇಮಸ್ ಇಲ್ಲ ಬಟ್ ನಮ್ಮ ಸ್ಕೂಲಲ್ಲಿ ಆಟ ಆಡಿಸ್ತಿದ್ರು ಫುಟ್ಬಾಲು ತುಂಬ ಚೆನ್ನಾಗಿ ಆಡೋರು ನಮ್ಮ ಕ್ಲಾಸ್ ಹುಡುಗರು ಮಾತ್ರ ಆಮೇಲೆ ಮತ್ತು ಇನ್ನೇನು ಆಟಗಳು ಆ ಆಟಗಳು ಅವು ಇವರೇ ಆಡಬೇಕು ಅದು ವ್ಯತ್ಯಾಸ ಏನಿಲ್ಲ ಎಲ್ಲರೂ ಆಡ್ಬೋದು ಇವಾಗ ನೋಡಿದ್ದೀವಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಎಲ್ಲ ಆಟಗಳನ್ನು ಹುಡುಗೀರ್ಗೋಸ್ಕರನೂ ಹುಡುಗರಿಗೋಸ್ಕರನೂ ಎಲ್ಲ ವಿಧವಿಧವಾದ ಆಟಗಳಿದ್ದಾವೆ ಇಂಡೋರ್ ಗೇಮ್ಸ್ ಅಂತೆ ಔಟ್ಡೋರ್ ಗೇಮ್ಸ್ ಅಂತೆ ಒಳಗಡೆ ಮಾತ್ರ ಕುತ್ಕೊಂಡ್ ಆಡೋವು ಚೆಸ್ಸು ಕೇರಮ್ಮು ಅಂಥವು ಸ್ನೇಕ್ ಆ್ಯಂಡ್ ಲ್ಯಾಡರು ಆಮೇಲ್ ಹೊರಗಡೆ ಆಡೋವು ಕಬಡ್ಡಿ ಕೊಕ್ಕೋ ಫುಟ್ಬಾಲು ತ್ರೋಬಾಲು ಅಂಥವು ಹೀಗೆ ಏನೋ ವಿಚ್ ವಿಚಿತ್ರ ಆಟಗಳಿದ್ದಾವೆ ನನಗೆ ಮೊಬೈಲ್ ಗೇಮ್ಸ್ ಆಟ ಅಂದರೆ ಮೊಬೈಲ್ ಗೇಮ್ಸ್ ಬರುತ್ತಲ್ಲ ನನಗ್ ಮೊಬೈಲ್ ಗೇಮ್ಸು ಇಷ್ಟ ಅದರಲ್ಲಿ ಇದು ಗೇಮ್ಸು ಅಂದರೆ ಕಾರಿಂದು ಆಮೇಲೆ ಏನೇನೋ ವಿಚಿತ್ರವಾಗಿರೋ ಆಟಗಳು ಆಟಾಡ್ತಿರ್ತೀನಿ ಯಾಕಂದರೆ ಬೇಜಾರ್ ಹೋಗ್ಬೇಕಲ್ಲ ಹಾಗಾಗಿ ಎಲ್ಲ ಇರಬೇಕು ಅಂತ ಅನ್ಬಿಟ್ಟು ಆಟಾಡ್ತಾ ಇರ್ತೀನಿ ಮತ್ತು ಈಗ ಈಗಿನ ಕಾಲ್ದಲ್ಲಿ ನಾವು ಹೊರಗಡೆ ಆಡೋಕ್ಕಾಗಲ್ಲ ಯಾಕಂದರೆ ನಾವು ಹೊರಗಡೆ ನೋಡ್ದೋರು ಏನು ಅಂತಾರೆ ಅಂತ ಅನ್ಕೊಂಡು ಆಟದ ಕಾಲ ಎಲ್ಲ ಮುಗಿದೋಯ್ತು ನಮ್ಮದು ಇವಾಗ ಏನಿದ್ದರೂ ಫೋನ್ ಗೇಮ್ಸ್ ಅಷ್ಟೇ ಅದು ಏನು ಬೇಜಾರಾದಾಗ ಒಂದೆರಡು ನಿಮಿಷ ಆಡ್ಬೋದಷ್ಟೇ ಅದನ್ನು ಜಾಸ್ತಿ ಆಡೋಲ್ಲ ಇನ್ನು ಗೇಮ್ಸ್ ಅಂತ ಬಂದಾಗ ನನ್ನ ಫೆವ್ರೇಟ್ ಗೇಮು ವಾಲಿಬಾಲು ನಾನು ಹತ್ತನೇ ಕ್ಲಾಸಲ್ಲಿದ್ದಾಗ ನನಗ್ ಇದೊಂದು ನೆನಪಿದೆ ನಾನು ಗಿಡ್ಡಕ್ಕಿದ್ದೆ ನನ್ನ ಅಪೊನೆಂಟ್ ಟೀಮ್ ಅವಳು ಹೈಟ್ ಇದ್ದಲು ಫುಲ್ಲು ಹೈಟ್ ವೇಯ್ಟ್ ಅವಳು ತುಂಬ ಇದ್ದಳು ನಾನು ಗಿಡ್ಡಕ್ಕೆ ಕುಳ್ಳಕ್ಕೆ ಇದ್ದೆ ಆಟಾಡಬೇಕಾದ್ರೆ ಅದು ಸ್ಕೂಲ್ ಲೆ ಸ್ಕೂಲ್ ಮಟ್ಟದ್ದು ಅದ್ರಲ್ಲಿ ಗೆದ್ದರೆ ನಮಗ್ ಸರ್ಟಿಫಿಕೇಟ್ ಸಿಗ್ತಾಯಿತ್ತು ಆ ಸರ್ಟಿಫಿಕೇಟಿಗೋಸ್ಕರ ಆಟಾಡ್ತಾಯಿದ್ವಿ ಆಟ ತುಂಬ ಪ್ರ್ಯಾಕ್ಟೀಸ್ ಮಾಡಿದ್ವಿ ಆ ಪ್ರ್ಯಾಕ್ಟೀಸ್ ಮಾಡ್ಬೇಕಾದ್ರೆಲ್ಲ ನನಗ್ ಅಷ್ಟೊಂದು ಸರ್ವ್ ಮಾಡೋದು ಅದೆಲ್ಲ ಬರ್ತಾ ಇರಲಿಲ್ಲ ಅವಳು ತುಂಬ ಚೆನ್ನಾಗಿ ಆಡ್ತಿದ್ದಳು ಸರ್ವ್ ಎಲ್ಲ ಮಾಡ್ತಾ ಇದ್ದಳು ಅವಳು ಪ್ರೊ ಗೇಮ್ ಆಡೋದರಲ್ಲಿ ವಾಲಿಬಾಲ್ ಆಡೋದರಲ್ಲಿ ನಾ ಇನ್ನು ಆವಾಗಿನ್ನೂ ಏನೂ ಗೊತ್ತೇ ಇರಲಿಲ್ಲ ಓಹ್ ಆಯ್ತು ಆವತ್ತು ಗೇಮು ಆಟಾಡುತಿದ್ವಿ ಅವಳು ಬಂದು ಅವಳು ಸರ್ವ್ ಮಾಡಿದಳು ಅವ್ಳ ಸರ್ವ್ ಮುಗೀತು ನೆಕ್ಸ್ಟ್ ನಂದು ಬಂತು ಸರ್ವು ನಾನು ಸರ್ವ್ ಮಾಡಿದೆ ಸರ್ವ್ ಮಾಡಿದೆ ಒಂದು ಸರ್ವ್ ಆಯಿತು ಯಾರೂ ಹಿಡೀಲಿಲ್ಲ ಯಾಕಂದರೆ ಆ ಕಡೆ ಟೀಮಿನೋರು ಅದನ್ನು ನಮಗ್ ಮತ್ತೆ ವಾಪಸ್ ಪಾಸ್ ಮಾಡ್ದು ಅಂದ್ ಮಾಡಿದರು ಅಂದರೆ ಅದು ನಮ್ಮ ಅವ್ರ ಸರ್ವ್ ನಮ್ಮ ಸರ್ವ್ ಕಟ್ ಆದಂಗೆ ನಾನು ಸರ್ವ್ ಮಾಡಿದಾಗ ಅವಳು ಯಾ ಅವ್ರ ಟೀಮ್ ಅವ್ರು ಯಾರೂ ಹಿಡೀಲಿಲ್ಲ ಅವಳೂ ಹಿಡಿಯೋಕಾಗ್ಲಿಲ್ಲ ಆಮೇಲೆ ಮತ್ತೆ ನೆಕ್ಸ್ಟು ನನ್ನದೇ ಬಂತು ಸರ್ವು ನಾನೇ ಸರ್ವ್ ಮಾಡಿದೆ ಅವ್ರು ಹಿಡ್ದಿಲ್ಲ ಅಂದರೆ ನಮಗ್ ಪಾಯಿಂಟ್ಸ್ ಅಲ್ಲವಾ ಹಾಗಾಗಿ ನಾನು ಎರಡನೇ ಸರ್ವ್ ಮಾಡಿದೆ ಯಾರೂ ಹಿಡೀಲಿಲ್ಲ ಮತ್ತು ಮೂರನೇ ಸರ್ವ್ ಮಾಡಿದೆ ಯಾರೂ ಹಿಡೀಲಿಲ್ಲ ನಾಲ್ಕು ಐದು ನನಗೆ ಆಶ್ಚರ್ಯ ಆಯಿತು ನಾನು ಸರ್ವ್ ಮಾಡಿದ್ದು ನೋಡಿ ಅದೇನೋ ಗೊತ್ತಿಲ್ಲ ನನಗೆ ತುಂಬ ಭಯ ಇತ್ತು ಆ್ಯಕ್ಚುಲಿ ನಾನು ಅದು ಆಟಾಡಬೇಕಾದ್ರೆ ಹೆಂಗ್ ಆಡ್ತೀನೋ ಏನೋ ಅಂತ ಅನ್ಬಿಟ್ಟು ಮತ್ತು ನನ್ನ ಮೇಯ್ನ್ ಪ್ಲೇಯರಾಗೂ ಹಾಕ್ಕೊಂಡಿರ್ಲಿಲ್ಲ ಅವರು ಯಾರಿಗೋ ಏನೋ ಹುಷಾರಿರ್ಲಿಲ್ಲ ಅಂತ ಅನ್ಬಿಟ್ಟು ಆವತ್ತು ನನಗೆ ಮೇಯ್ನ್ ಪ್ಲೇಯರಾಗಿ ಹಾಕ್ಕೊಂಡಿದ್ರು ಪ್ರ್ಯಾಕ್ಟೀಸ್ ಮಾಡ್ಬೇಕಾದ್ರೆಲ್ಲ ಸೈಡು ಸೈಡಲ್ಲಿ ನಿಂತ್ಕೊಂಡು ನೋಡೋದು ಅಂಥದ್ದೇ ಮಾಡ್ತಿದ್ದೆ ಆವತ್ತು ನಾನು ಆಟಾಡಿದ್ದು ನೋಡಿ ನಮ್ಮ ಸರ್ಗಳೇ ಗಾಬರಿಯಾದ್ರು ಏನು ಹಿಂಗ್ ಆಟಾಡ್ತಾಳಲ್ಲ ಇಷ್ಟು ಗಿಡ್ಡಕ್ಕಿದ್ರೂ ಎಷ್ಟು ಚೆನ್ನಾಗಿ ಸರ್ವ್ ಮಾಡ್ತಿದ್ದಾಳಲ್ಲ ಅಂತ ತುಂಬ ಆಶ್ಚರ್ಯ ಪಟ್ಟಿದ್ದುಂಟು ನನಗೆ ಅದೊಂದು ಅವ್ರು ಕೊನೆಗೂ ಹಿಡಿಲೇ ಇಲ್ಲ ಆಮೇಲೆ ನಾವೇ ಗೆದ್ವಿ ನಮ್ಮ ಟೀಮ್ ಅವರೇ ಗೆದ್ವಿ ಅವಳಿಗೆ ತುಂಬ ಬಯ್ಯೋಕ್ ಶುರು ಮಾಡಿದರು ಎಲ್ಲರೂ ಇಷ್ಟು ಹೈಟ್ ಇದೀಯಾ ನಿನಗ್ ವಾಲಿಬಾಲ್ ಹಿಡಿಯೋಕ್ ಬರ್ತಿಲ್ಲಾ ಹಾಗೆ ಹೀಗೆ ಅಂತ ಅನ್ಬಿಟ್ಟು ನನಗೆ ಎಲ್ಲರೂ ಹೊಗ್ಳೋಕ್ ಶುರು ಮಾಡಿದರು ಓಹ್ ಎಷ್ಟು ಚೆನ್ನಾಗಿ ಆಡ್ತೀಯಲ್ಲ ಹೇಗೆ ನಿನಗೆ ಎಲ್ಲಿಂದ ಬಂತು ಕಲೆ ಹಂಗೆ ಹಿಂಗೆ ಅಂತ ಅದೇನೋ ಗೊತ್ತಿಲ್ಲ ಆ ಟೈಮಲ್ಲಿ ಅದು ಬಂತು ಅಂತ ನನಗನ್ಸುತ್ತೆ ಇದು ವಾಲಿಬಾಲ್ ಆಮೇಲೆ ಹಾಕಿ ನಮ್ಮ ಅಣ್ಣ ಹಾಕಿ ತುಂಬ ಚೆನ್ನಾಗಿ ಆಡ್ತಾನೆ ಅಂದರೆ ಮುಂಚೆ ಸಣ್ಣವನಿದ್ದಾಗ ನಮ್ಮ ಅವ್ನ ಸ್ಕೂಲಲ್ಲಿ ಹಾಕಿ ಪ್ರ್ಯಾಕ್ಟೀಸು ಮಾಡಿಸ್ತಿದ್ರು ಎಷ್ಟು ಚೆನ್ನಾಗಿ ಆಡ್ತಾಯಿದ್ದ ಅಂದರೆ ಅದು ನಮ್ಮ ನ್ಯಾಷ್ನಲ್ ಗೇಮ್ ಅಲ್ಲವಾ ಹಾಗಾಗಿ ತುಂಬ ಫೇಮಸ್ಸು ಎಲ್ಲ ಚೆನ್ನಾಗಿ ಆಟಾಡ್ತಿದ್ದ ಕ್ರಿಕೆಟು ಅದೆಲ್ಲ ನಮ್ಮ ಅಣ್ಣ ಚೆನ್ನಾಗಿ ಆಡ್ತಾನೆ ಇನ್ನು ನಾನು ಔಟ್ಡೋರ್ ಗೇಮ್ಸ್ ಜಾಸ್ತಿ ಆಡೋಲ್ಲ ಇದಿಷ್ಟು ನನ್ನ ಸ್ಟೋರಿ